ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ತುಂಬ ಸ್ಥಳೀಯವಾಗಿ ಇರುವಂಥ ಕೆಲವು ಸಂಸ್ಥೆಗಳು ದೇವಸ್ಥಾನಗಳು ತುಂಬ ಒಳ್ಳೆ ಜನಗಳಿಗೆ ಒಳ್ಳೆ ಆರೋಗ್ಯಕರವಾಗಿ ನಮ್ಮ ಏನು ನಮ್ಮ ಧರ್ಮ ಪ್ರಚಾರವನ್ನು ಪ್ರಚಾರ ಅನ್ನೋದಕ್ಕಿಂತ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಹಮ್ಕೊಂಡು ಪ್ರತಿ ವಾರನೂ ಅಲ್ಲಿ ಜ್ ಒಂದು ಜಾತ್ರೆ ಥರ ಜನ ಬರ್ತಾರೆ ಆ ಜನಗಳಿಗೆ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿ ಮತ್ತು ಅವ್ರಿಗೆ ಒಂದು ಧಾರ್ಮಿಕ ಧಾರ್ಮಿಕ ಭಾವನೆ ಧಾರ್ಮಿಕವಾಗಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆಲ್ಲ ಒಂದು ಧರ್ಮ ಉಪಚಾರ ಧರ್ಮ ಉಪಚಾರವನ್ನು ಮಾಡಿ ಆಂ ಬರೋ ಭಕ್ತಾದಿಗಳಿಗೆಲ್ಲ ಒಂದು ಊಟದ ವ್ಯವಸ್ಥೆ ಅಷ್ಟೇ ಅನ್ನು ಮಾಡುತ್ತಾ ಮಾಡ್ತಾರೆ ಹಾಗೇ ಅಷ್ಟೇ ಅಚ್ಚುಕಟ್ಟಾಗಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಬರುವ ಭಕ್ತ ಜನಗಳಿಗೆ ಅಲ್ಲಿಯ ದೇವಸ್ಥಾನಕ್ಕೆ ಬರುವಂಥ ಬರುವಂಥ ಜನಗಳೇ ಏನಾಗಲಿ ಬೇಕಾದಂತಹ ಆಹಾರ ಪದಾರ್ಥಗಳು ದವಸ ಧಾನ್ಯಗಳನ್ನು ರೇಷನ್ನು ಎಲ್ಲ ನಮ್ಮ ಭಕ್ತ ಅಲ್ಲಿ ಬರುವಂಥ ಭಕ್ತಾದಿಗಳೇ ಎಲ್ಲ ತಂದು ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡೋದ್ರಿಂದ ಕೆಲವರು ಹಣದ ರೂಪದಲ್ಲೇ ಸಹಾಯ ಮಾಡ್ತಾರೆ ಕೆಲವರು ದವಸ ಧಾನ್ಯಗ್ಳನ್ನ ಕೊಡ್ತಾರೆ ಈ ಇದರಿಂದ ಅಲ್ಲೊಂದು ಧಾರ್ಮಿಕ ಕಾರ್ಯವೊಂದು ಚೆನ್ನಾಗಿ ನಡ್ಕೊಂಬರ್ತಾ ಇರ್ತದೆ ಈ ಥರ ಒಂದು ಸ್ಥಳಗಳು ನಮ್ಮ ನಗರ ನಗರ ಜಿಲ್ಲೆಯಲ್ಲೇ ಸುಮಾರಿವೆ ಗುರುವಾರ ಬಂದರೆ ಒಂದು ಸಾಯಿಬಾಬಾ ಮಂದಿರ ಶನಿವಾರ ಬಂದರೆ ಹನುಮಂತನ ಒಂದು ದೇಗುಲ ಅಥವಾ ಶನಿ ಮಹಾತ್ಮನ ಒಂದು ದೇಗುಲ ಮಂಗಳವಾರ ಒಂದು ದೇವತೆ ಈ ಥರ ಒಂದು ಮಂದಿರ ಒಂದು ಅಲ್ಲಿ ನಡೆಸುವಂತೊಂದು ಸಂಸ್ಥೆ ಸಂಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ ಇದರಿಂದ ದಿಸ ನಮ್ಮ ಯಾರು ಒಂದು ಉಳ್ಳವ್ರಿಗೆ ಅಂತಲ್ಲ ತುಂಬ ಬಡವ್ರ್ಗೆ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಸಿಕ್ಕಂಗಾಗುತ್ತೆ ಮತ್ತು ಆ ಧಾರ್ಮಿಕ ಸ್ಥಳಗಳಿಂದ ಅಲ್ಲಿ ತುಂಬ ಜನ ಒಂದು ವ್ಯಾಪಾರಗಳಲ್ಲಿ ಒಂದು ತುಂಬ ಜನಕ್ಕೆ ವ್ಯಾಪಾರ ಅಂಗ್ಡಿಗಳು ಇಟ್ಟುಕೊಂಡು ವ್ಯಾಪಾರ ನಡ್ಸ್ತಾರೆ ಅವ್ರಿಗೆಲ್ಲ ಒಂದು ಜೀವನ ಸಿಕ್ಕಿದೆ ಅವ್ರ ಜೀವನ ಸಾಗಿಸ್ಲಿಕ್ಕೆ ಒಂದು ವ್ಯಾಪಾರ ಮಾಡ್ಕೊಂಡು ಬದುಕುವಂಥ ಒಂದಾಗಿದೆ ಮತ್ತು ತುಂಬ ಜನಕ್ಕೆ ಒಂದು ಕೆಲಸ ಸಿಕ್ಕಿದೆ ಅಡಿಗೆ ಮಾಡೋವ್ರಿಗೆ ಒಂದು ಕೆಲಸ ಸಿಕ್ಕಿದೆ ವ್ಯಾಪಾರ ಮಾಡೋವ್ರಿಗೆ ಒಂದು ಕೆಲಸ ಸಿಕ್ಕಿದೆ ಅಂತೇಳ್ಬೋದು ಮತ್ತು ಜನಗಳಿಗೆ ಒಂದು ಧಾರ್ಮಿಕವಾಗಿ ಒಂದು ಕೆಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಸಮಾಧಾನನೂ ಇರುತ್ತೆ ಇದರಿಂದ ನಮಗೆ ಏನಾಗಿದೆ ಹೊರ ಹೊರಗಡೆಯಿಂದ ಹೊರ ಜಿಲ್ಲೆಗಳಿಂದ ಇನ್ನೂ ತುಂಬ ಜನ ಬಂದು ದರ್ಶನ ಒಂದು ಕೊಡ್ತಾರೆ